ಆ್ಯಂಡ್ ಬ್ಯಾಗ್ಸ್ ಬಂದು ದೊಡ್ಡದಾಗು ಇರುತ್ತೆ ಮತ್ತು ಸಣ್ಣದಾಗು ಇರುತ್ತೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆ ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಅದನೇ ಯೂಸ್ ಮಾಡ್ತಾರೆ ಊರಿಗೆ ಹೋಗ್ಬೇಕಾದ್ರೆ ಬಟ್ಟೆ ತುಂಬಿಕೊಳ್ಳೋದು ವಸ್ತುಗಳನ್ನು ತುಂಬಿಕೊಳ್ಳೋದು ಎಲ್ಲವು ಹ್ಯಾಂಡ್ ಬ್ಯಾಗಲ್ಲೇ ಆಗುತ್ತೆ ಅದಕ್ಕೋಸ್ಕರ ಎಲ್ಲರು ಅದನ್ನೇ ಇಷ್ಟಪಟ್ಟು ತೊಗೊಳ್ತಾರೆ ಹಾಗೆ ನಾನು ಇಷ್ಟಪಟ್ಟು ಒಂದು ಬಟ್ಟೆ ಬ್ಯಾಗಂತ ಆ್ಯಂಡ್ ಬ್ಯಾಗ್ ತೊಗೊಂಡಿದ್ದೆ ಅದು ಸಣ್ಣದಾಗಿತ್ತು ಅದು ಜಿಪ್ಪು ಎಲ್ಲ ಚೆನ್ನಾಗಿತ್ತು ತೊಗೊಳ್ಳುವಾಗ ಹಾಗೆ ಬರ್ತಾ ಬರ್ತಾ ನಾನು ಅದರಲ್ಲೇ ತುಂಬಿಕೊಂಡು ಹೋಗೋದು ಮನೆಗೆ ಎಲ್ಲ ಬಟ್ಟೆಗಳನ್ನು ಅದರಲ್ಲೇ ತುಂಬ್ಕೊಂಡು ಹೋಗೋದು ಆ ಥರ ಮಾಡ್ತಿದ್ದೆ ನಾನು ಬೆಂಗಳೂರಲ್ಲಿದ್ದೆ ನಾನು ಬೆಂಗಳೂರಲ್ಲಿ ಹೋಗ್ಬೇಕು ಅಂದರೆ ಅದರಲ್ಲೇ ತುಂಬ್ಕೊಂಡು ಹೋಗೋದು ಮತ್ತೆ ಅದರಲ್ಲೇ ಬಟ್ಟೆಗಳನ್ನ ತುಂಬ್ಕೊಂಡು ಬರೋದು ಹಾಗೆ ಆಗ್ತಿತ್ತು ಬರ್ತಾ ಒಂದು ಒಂದು ವಾರ ಎರಡು ವಾರ ಆಗುವಷ್ಟ್ರಲ್ಲಿ ಆ ಬ್ಯಾಗು ಬರ್ತಾ ಬರ್ತಾ ಜಿಪ್ಪು ಕಿತ್ಕೊಂಡು ಹೋಯ್ತು ಅಂದರೆ ಅದರ ಜಿಪ್ಪು ಬಂದು ಸಣ್ಣ ಕ್ವಾಲಿಟಿಯದ್ದು ಆ ಕ್ವಾಲಿಟಿ ಸರಿ ಇರಲಿಲ್ಲ ಅದು ಕಿತ್ಕೊಂಡು ಹೋಗೋದು ಕಿತ್ಕೊಂಡು ಹೋಗೋದು ನಾನು ಸರಿ ಮಾಡಿಸ್ತಿದ್ದೆ ಒಂದೆರಡು ಸರ್ತಿ ಆದ್ರೂ ಅದು ಸರಿ ಹೋಗಿಲ್ಲ ಮತ್ತೆ ಆ್ಯಂಡ್ ಬ್ಯಾಗ್ ಒಂದು ಈ ಕೈ ಹಿಡಿತ ಇರುತ್ತೆ ಅದು ಕೈ ಹಿಡಿತ ಒಂದು ಕಿತ್ಕೊಂಡು ಹೋಗಿತ್ತು ಮತ್ತೆ ಆ ಕಿತ್ಕೊಂಡು ಹೋಗಿದ್ನ ನಾನು ಅದನ್ನು ಸರಿ ಮಾಡಿಸಿದ್ದೆ ಆದ್ರೂ ಮತ್ತೆ ಮೊನ್ನೆ ಕಿತ್ಕೊಂಡು ಹೋಯ್ತು ನನಗೆ ತುಂಬ ಬೇಜಾರಾಯಿತು ಜಿಪ್ಪು ಮತ್ತೆ ಸರಿ ಹೋಗ್ತಾನೆ ಇಲ್ಲ ಮತ್ತೆ ಆ್ಯಂಡ್ ಬ್ಯಾಗಿನ ಕವರು ಆ ಮೇಲಿರೋ ಪದರ ಕಿತ್ಕೊಂಡು ಹೋಗ್ತಿದೆ ಆ ಪದರ ನೋಡಿ ನನಗೆ ತುಂಬ ಕೋಪ ಬರುತ್ತೆ ಯಾರು ತೊಗೊಂಡಿದ್ದು ಯಾಕೆ ತೊಗೊಂಡೆ ಅಂತ ನನಗೆ ಬೇಜಾರಾಯಿತು ತೊಗೊಂಡೆ ಯಾಕೆ ತೊಗೊಂಡೆ ಅಂತ ಅದನ್ನ ಅದು ನೋಡಿದರೆ ಒಂಥರ ಹಳೆ ಬ್ಯಾಗ್ ಥರ ಆಗಿದೆ ಇನ್ನು ತೊಗೊಂಡು ಎರಡು ವಾರ ಆಗಿಲ್ಲ ಎರಡು ವಾರದಲ್ಲೇ ಅದೆಲ್ಲ ಕಿತ್ತುಕೊಂಡು ಮತ್ತೆ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ ಎಲ್ಲ ಹರಿದು ಹೋಗ್ತಾ ಇದೆ ನನಗೆ ತುಂಬ ಬೇಜಾರಾಗಿದೆ ತರ್ಸ್ಕೊಂಡಿದ್ದು ಅದನ್ನು ಹಾಗೇ ಹಾಗೆ ನೆಕ್ಸ್ಟು ತೊಗೊಂಡು ಹೋಗೋದಿಕ್ ಆಗೊಲ್ಲ ಅದನ್ನ ಊರಿಗೆ ಆ ಥರ ಇದೆ ಅದರಲ್ಲಿ ಬಟ್ಟೆ ಈಗೀಗ ಹಿಡಿಸ್ತಾ ಇಲ್ಲ ನಾವು ಜಾಸ್ತಿ ಬಟ್ಟೆ ಹಾಕ್ತ ಹೋದ್ವು ಅದಕ್ಕೋಸ್ಕರ ನನಗೆ ಆ ಬಟ್ಟೆ ಬ್ಯಾಗ್ ಇಷ್ಟ ಆಗ್ತಾ ಇಲ್ಲ ಈಗ ಅದಕೋಸ್ಕರ ನಾನು ಅದನ್ನ ಸೈಡಲ್ಲಿ ಇಟ್ಟುಬಿಟ್ಟಿದ್ದೇನೆ ಒಂದು ಎರಡು ದಿನದಿಂದ ಅದನ್ನ ನಾನು ತೆಗೀತ ಇಲ್ಲ ಹೊರಗಡೆ ಯಾಕೆ ಅಂದರೆ ಅದನ್ನ ನಾನು ಎಲ್ಲೂ ತೊಗೊಂಡು ಹೋಗಲ್ಲ ನಾನು ಇನ್ನೊಂದು ತರ್ಸ್ಕೊಬೇಕು ಅಂತ ಇದ್ದೇನೆ ಈ ಥರ ಬಟ್ಟೆನ ಹಿಡ್ಕೊಂಡು ಹೋಗೋದಿಕ್ಕೆ ದೊಡ್ಡ ಬ್ಯಾಗ್ ತರ್ಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇದು ಸರಿ ಇಲ್ಲದೇ ಇರೋದರಿಂದ ಇದನ್ನು ನಾನು ಸೈಡಲ್ಲಿ ಇಡಬೇಕಾಗತ್ತೆ ಅದರಲ್ಲಿ ಜಿಪ್ಪು ಮತ್ತೆ ಅದನ್ನ ಮತ್ತೆ ಪದೇ ಪದೇ ಹಾಕ್ಸ್ಕೊಬೇಕು ಅಂತ ನನಗೆ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಅದನ್ನ ಕೈ ಬಿಟ್ಟಿದ್ದೇನೆ ಅದಕ್ಕೋಸ್ಕರ ನಾನು ಇನ್ನೊಂದು ಬ್ಯಾಗನ್ನು ತರಿಸ್ಕೊಂಡು ಅದರಲ್ಲಿ ತೊಗೊಂಡು ಹೋಗ್ಬೇಕು ಅಂತ ಇದ್ದೇನೆ ಈಗ ತರ್ಸ್ಕೊಳ್ಳೊ ಬ್ಯಾಗು ಹೇಗಿರತ್ತೋ ಇಲ್ಲವೋ ಗೊತ್ತಿಲ್ಲ ಅದೇ ಇದೇ ಥರ ಇದ್ದರೆ ನಾನು ಮತ್ತೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ನೋಡಿಕೊಂಡು ಚೆನ್ನಾಗಿರೋದನ್ನು ತರಿಸ್ಕೊಬೇಕು ಅಂತ ಇದ್ದೇನೆ ಈಗಿರೋ ಬ್ಯಾಗು ನೋಡಬೇಕು ಅಂದರೆ ಕರಿ ಕಲ್ಲರ್ ಇದೆ ಕರಿ ಕಪ್ಪು ಕಲ್ಲರ್ ಇದೆ ಆ ಕಪ್ಪು ಕಲ್ಲರ್ ನನಗ್ ಇಷ್ಟ ಆಗಿ ತರಿಸ್ಕೊಂಡಿದ್ದು ಹಾಗೆ ಲೆದರ್ ಬ್ಯಾಗ್ ಇದು ಈ ಲೆದರ್ ಬ್ಯಾಗ್ ಅಂತ ಅಂದು ಫೇಕ್ ಬ್ಯಾಗ್ ಇದು ಆದರೆ ಮೇಗಿರೋ ಲೆದರ್ ಪದಾರ್ಥವು ಕಿತ್ಕೊಂಡು ಹೋಗ್ತಿದೆ ಎಳ್ದಾಗ ಅದು ನೋಡೋದಕ್ಕೆ ಒಂಥರ ಅಸಹ್ಯ ಆಗ್ತಿದೆ ಆ ಸೈಡಲ್ಲಿ ಆ ಕಡೆ ಈ ಕಡೆ ಎರಡು ಜಿಪ್ಪನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಜಿಪ್ಪು ಅದಾಗದೇ ಕಿತ್ಕೊಂಡು ಹೋಗಿದೆ ಅದನ್ನು ನಾನು ಎರಡು ಸರ್ತಿ ಹಾಕ್ಸಿದೆ ಅಂದೆ ಮತ್ತೆ ಮೇಲೆ ಒಂದು ದೊಡ್ಡ ಜಿಪ್ಪನ್ನು ಕೊಟ್ಟಿದ್ದಾರೆ ಅದ್ನ ತೆಗೆಸ್ಕೊ ತೆಗೆದ್ರೆ ಸಣ್ಣ ಜಾಗ ಅದರಲ್ಲಿ ಬಟ್ಟೆಯೆಲ್ಲ ಇಟ್ಕೊಂಡು ಹೋಗ್ಬೋದು ಒಳಗಡೆ ಒಂದು ಕವರ್ ಥರ ಕವರ್ ಥರ ಒಂದು ಪದರ ಪದರ ಇದೆ ಆ ಪದರದ ಮೇಲೆ ನಮ್ಮ ಬಟ್ಟೆಯನ್ನು ಇಟ್ಕೊಂಡು ಹೋಗ್ಬೋದು ಮತ್ತು ಅದರ ಒಳಗೆ ಏನಾದ್ರೂ ಸಣ್ಣ ವಸ್ತುಗಳಿದ್ದರೆ ಇಟ್ಕೊಂಡು ಹೋಗ್ಬೋದು ಆ ಥರ ಇತ್ತು ತೊಗೊಳ್ಳುವಾಗ ತುಂಬಾ ಚೆನ್ನಾಗಿತ್ತು ಅದನ್ನ ನಾನು ಇಷ್ಟಪಟ್ಟು ತೊಗೊಂಡೆ ಆಮೇಲೆ ಬರ್ತಾ ಬರ್ತಾ ಅದರ ಕ್ವಾಲಿಟಿ ಕಮ್ಮಿ ಆಯಿತು ಮತ್ತೆ ಅದು ಹರ್ದು ಹೋಯ್ತು ಅಂದರೆ ಬೇಗ ಹರ್ದ್ ಹೋಯ್ತು ಎರಡು ವಾರದಲ್ಲಿ ಯಾವುದು ಬ್ಯಾಗು ಅಷ್ಟು ಈಸಿಯಾಗಿ ಹರ್ದು ಹೋಗುದಿಲ್ಲ ಆದರೆ ಈ ಬ್ಯಾಗು ತುಂಬಾ ಕೆಟ್ಟು ಹೋಗಿದೆ ಎರಡು ವಾರದಲ್ಲಿ ನಾವು ಅಷ್ಟೊಂದು ಯೂಸ್ ಮಾಡಿಲ್ಲ ಆದರೂ ಅದು ಇಷ್ಟೊಂದು ಹರ್ದು ಹೋಗಿದೆ ಮತ್ತು ಜಿಪ್ ಎಲ್ಲ ಕಿತ್ತೋಗಿದೆ ಅಂತ ಅಂದರೆ ಅದು ಚೆನ್ನಾಗಿಲ್ಲ ಕ್ವಾಲಿಟಿ ಅಂತ ಅದಕ್ಕೋಸ್ಕರ ನಾನು ಬೇಜಾರಾಗಿ ಅದನ್ನ ತೆಗೆದಿಟ್ಟುಬಿಟ್ಟಿದ್ದೆ ನಾನು ತರಿಸ್ಕೊಳ್ತೇನೆ ಹೊಸ್ತು ಯಾವ್ದಾದ್ರೂ ಒಳ್ಳೆಯ ಬ್ಯಾಗ್ ಇದ್ದರೆ ತರಿಸ್ಕೊಳ್ತೇನೆ ಅದಕ್ಕೋಸ್ಕರ ಈ ಬ್ಯಾಗನ್ನು ಸೈಡ್ ಇಡಬೇಕಾಗಿದೆ ಅಷ್ಟೇ ಮತ್ತೆ ಇದು ನನ್ನ ಅಕ್ಕನ ಅಕ್ಕ ಕೇಳಿದ್ದಳು ಕೊಡ್ಬೇಕು ಬೇಕಿತ್ತು ಅಂತ ಆದರೆ ಇದು ನೋಡೋದಕ್ಕೆ ಹೀಗಿರೋದ್ರಿಂದ ಅವಳಿಗೂ ಕೊಡೋದಕ್ಕೆ ಆಗ್ತಿಲ್ಲ ಅವಳು ಅವಳು ಇದನ್ನು ಉಪಯೋಗಿಸಲಿಕ್ಕೆ ಆಗೋದಿಲ್ಲ ಮತ್ತೆ ಅವಳು ಹಿಂಜರಿತಾಳೆ ಜಿಪ್ ಹೋಗಿರೋದ್ರಿಂದ ಮತ್ತೆ ಬ್ಯಾಗ್ ಪದರ ಕಿತ್ತೋಗಿರೋದರಿಂದ ಅವಳಿಗೂ ಇಷ್ಟ ಆಗೋದಿಲ್ಲ ಯೂಸ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಅವಳಿಗೂ ಒಂದು ಬೇರೆ ಬ್ಯಾಗನ್ನು ತರ್ಸ್ಕೊಳ್ಳೋದಕ್ಕೆ ಹ್ಯಾಂಡ್ ಬ್ಯಾಗನ್ನು ತರಿಸ್ಕೊಳ್ಳೋದಿಕ್ಕೆ ಹೇಳ್ತೇನೆ ಈ ಬ್ಯಾಗ್ ನನಗೆ ತುಂಬ ಬೇಸರವನ್ನು ಉಂಟು ಮಾಡ್ತು ಅದಕ್ಕೋಸ್ಕರ ನಾನು ಇದನ್ನು ಹೊಸಿಯೋದಿಕ್ಕೆ ಇಲ್ಲ ಗುಜರಿ ಹಾಕೋದಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಇದು ಇಲ್ಲೇ ಇದೆ ಸದ್ಯಕ್ಕೆ ನಾನು ನೋಡ್ತೇನೆ ಮುಂದೆ ಏನಾಗುತ್ತೆ ಅಂತ